ಹಾಂ ಹೇಳ್ ರೀ ಸರ್

ಹಾಂ ಸರ್ ಇದೆ ಹಾಂ ಹಾಂ ಇದೆ ಸರ್ ಇದೆ ಇದೆ ನಮ್ಮ ಹತ್ರ ಹೂಗಳು ಹಾಂ ಮಲ್ಲಿಗೆ ಹೂವ ಆಮೇಲೆ ಕಾಕಡಾ ಹೂವು ಸರ್ ಅದು ಗುಲಾಬಿ ಹಾರ ಬಂದುಬಿಟ್ಟು ಈಗ ಒಂದು ಹಾರ ಬೇಕಪ್ಪ ಅಂದರೆ ಮಿನಿಮಮ್ ಒಂದು ಹದಿನೈದು ನೂರಿಂದ ಎರಡು ಸಾವಿರ ಆಗತ್ತೆ ಸರ್ ಹೌದು ಸರ್ ಹೌದು ಅಂದರೆ ಫುಲ್ಲು ಮ್ಯಾರೇಜ್ ಅಲ್ವಾ ಸರ್ ಮ್ಯಾರೇಜ್ ಡೆಕೋರೇಷನ್ಗೆ ಫುಲ್ ಹಾರ ಸ್ವಲ್ಪ್ ಚೆನ್ನಾಗಿರ್ಬೇಕಾಗತ್ತೆ ಸೊಲ್ಪ ಕಾಸ್ಟ್ಲಿ ಆಗಿರ್ತೈತೆ ಸರ್ ಅದು ಹಾಂ ಸರ್ ಹಾಂ ಗುಲಾಬಿ ಸರ್ ಗುಲಾಬಿನ ಅದಕ್ಕೆ ಅದಕ್ಕೆ ಅದ್ರೊಳಲ್ ಇನ್ನೊಂದು ಸ್ವಲ್ಪ ಬ್ಯಾರೆ ಬೇರೆ ಥರ ಡಿಸೈನ್ಸ್ ಸೊಲ್ಪ ಬೇರೆ ಕಲರ್ಸ್ ಚೇಂಜ್ ಮಾಡ್ತೀವಿ ಸರ್ ಅವು ಹೂವಗಳು ಕಾಕ್ ಇದು ಬರತ್ತೆ ಸರ್ ಎಂತ ದುಂಡು ಮಲ್ಲಿಗೆ ಹಾಕ್ತೀವಿ ಅದಕ್ಕೆ ಹಾಂ ಹಾಕ್ತೀವಿ ಸರ್ ಹಾಕ್ತೀವಿ ಹಾಂ ಅದು ಹಾಂ ಮ ಅದಕ್ಕ ಮಣಿ ಕೂಡ ಹಾಕ್ತೀವಿ ಸರ್ ಅವಕ್ಕೆ ಹೌದು ಸರ್ ಹೌದು ಹಂಗಾಗಿ ಅದು ಕಾಸ್ಟ್ಲಿ ಆಗಿರತ್ತೆ ಸರ್ ಅದು ಇಲ್ಲ ಸರ್ ಏನು ಬಾಡಲ್ಲ ಸರ್ ಅದು ಸೊಲ್ಪ ಕವರ್ನಲ್ಲಿ ಹಾಕಿ ಫ್ರಿಡ್ಜ್ನೊಳಗೆ ಇಟ್ಟರೆ ಏನು ಆಗೋಲ್ಲ ಸರ್ ಅದು ಸ್ವಲ್ಪ್ ನೀರು ಚುಮುಕ್ಸಿ ಇಟ್ಬಿಟ್ರೆ ಏನು ಆಗಲ್ಲ ಹಾಂ ಸರ್ ಹಾಂ ಹಾಂ ಸರ್ ಹಾಂ ಹಾಂ ಡೊಕ್ರೆಷನ್ಸು ಮಾಡ್ತೀವಿ ಸರ್ ಅಂದರೆ ನಿಮಗೆ ರೆಡಿಮೆಂಟ್ ಬೇಕಂದರೆ ರೆಡಿಮೆಂಟ್ ಹಾಂ ಆ ಥರನು ಬರುತ್ತೆ ಸರ್ ಡೈಲಿ ಯೂಸಿಗೆ ಇವು ಬರ್ತದ್ ಸೇವಂತಿಗೆ ಹೂ ಬರುತ್ತೆ ಆಮೇಲೆ ಗುಲಾಬಿದು ಬರುತ್ತೆ ಅದರಲ್ಲಿ ಮಲ್ಲಿಗೆ ಹೂದು ಬರುತ್ತೆ ನನ್ನ ಹತ್ರ ಇರೋ ಮ ಹಾಂ ಸರಿ ಸರ್ ಓಕೆ ಸರ್ ಓಕೆ ಸರ್ ಸರ್ ಸರ್ ಒಂದು ನಿಮಿಷ ಒಂದು ನಿಮಿಷ ಸರ್ ನಿಮಿಗೆ ಯಾವಾಗ ಬೇಕಿತ್ತು ಇನ್ನೊಂದು ವಾರ ಬಿಟ್ಟಾ ಓಕೆ ಸರ್ ನಾನು ಮಾಡಿ ಕೊಡ್ತೀನಿ ತಗೊಳ್ಳಿ ರೀ ಸರ್ ಓಕೆ ಓಕೆ ಸರ್